ನನ್ನ ಜೀವನದಲ್ಲಿ ನಾನು ಎದುರಿಸಿದ ಅತಿ ದೊಡ್ಡ ಸವಾಲು ಅಂತ ಹೇಳಿದರೆ ನನ್ನ ವಿದ್ಯಾಭ್ಯಾಸ ನಾನು ಹತ್ತನೇ ತರಗತಿ ಕಲಿತು ಮತ್ತು ಶಿಕ್ಷಕರ ತರಬೇತಿಯನ್ನು ಪಡ್ಕೊಂಡೆ ಅದಾದ ಕೂಡಲೆ ನನಗೆ ಮದುವೆ ಆಯಿತು ಮದುವೆಯಾದ ನಂತರ ನನಗೆ ನನ್ನ ವಿದ್ಯಾಭ್ಯಾಸ ಮುಂದುವರಿಸಬೇಕು ಎಂಬ ಆಸೆ ಇತ್ತು ಆದರೆ ಅದಕ್ಕೆ ನನ್ನ ಪತಿಯ ಕುಟುಂಬದವರು ಅಡ್ಡಿಪಡಿಸ್ತಾಯಿದ್ದರು ಆದರು ಸಹ ನಾನು ಗಟ್ಟಿ ನಿರ್ಧಾರವನ್ನು ಮಾಡಿ ನನ್ನ ತಂದೆಯ ಸಹಕಾರದೊಂದಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲ್ಲಿಕ್ಕೆ ಪ್ರಯತ್ನ ಮಾಡಿದೆ ಹಾಗೆ ಡಿಗ್ರಿಯನ್ನು ಮಾಡೋದು ಪದವಿಯನ್ನು ಪಡ್ಕೊಳುದು ಅಂತ ಹೇಳಿ ನಾನು ಆಲೋಚನೆ ಮಾಡಿದೆ ಪದವಿಗೆ ಅರ್ಜಿಯನ್ನು ಹಾಕಿದ್ದಾಗ ನನ್ನ ಮಗಳು ಹುಟ್ಟಿದ್ದಳು ಆಗ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ನಂತರ ಒಂದೆರಡು ವರ್ಷಗಳು ಕಳಿಯುವಾಗ ನನಗೆ ತುಮಕೂರಿನಲ್ಲಿ ಶಿಕ್ಷಕಿ ಹುದ್ದೆ ಸಿಕ್ತು ಆಗ ಮನೆಯಿಂದ ದೂರ ಉಳಿಬೇಕಾಯಿತು ಮಗಳನ್ನು ನೋಡ್ಕೊಳ್ಳಲ್ಲಿಕ್ಕೆ ಒಂದು ಸಮಸ್ಯೆ ಎದುರಾಯಿತು ನನ್ನ ಪತಿಯ ವಿರೋಧ ಇದ್ದರೂ ಕೂಡ ನಾನು ತುಮಕೂರಿನಲ್ಲಿ ನನ್ನ ಉದ್ಯೋಗಕ್ಕೆ ಸೇರಲಿಕ್ಕೆ ಹೊರಟೆ ನಂತರ ಒಂದು ವರ್ಷ ಆದ ನಂತರ ಹೇಗೋ ಇಲ್ಲಿಗೆ ವರ್ಗಾವಣೆ ಪಡೆದುಕೊಂಡು ಮಂಗಳೂರಿಗೆ ಬಂದೆ ಮತ್ತು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಆಸೆ ಗರಿಗೆದ್ರಿತ್ತು ಪದವಿಯನ್ನು ಮುಂದುವರಿಸಬೇಕು ಎಂದು ಅರ್ಜಿಯನ್ನು ಹಾಕುವಾಗ ಎರಡನೇ ಮಗಳು ಹುಟ್ಟಿದ್ಲು ಇನ್ನೇನು ಮಾಡುದು ನಾನು ಹಠದಿಂದ ನನ್ನ ವಿದ್ಯಾಭ್ಯಾಸ ಮುಂದುವರಿಸಲೇಬೇಕು ಅಂತ ಪ್ರಥಮ ವರ್ಷದ ಬಿ ಎ ಪರೀಕ್ಷೆಯನ್ನು ಎದುರಿಸಿದೆ ಹೇಗೋ ಒಂದು ವರ್ಷದ ಪರೀಕ್ಷೆ ಪೂರ್ಣಗೊಂಡಿತು ಎರಡನೇ ವರ್ಷದ ಪುಸ್ತಕಗಳು ಮನೆಗೆ ಬಂದಿದ್ದವು ಓದಲಿಕ್ಕೆ ಸಮಯಾವಕಾಶವೇ ಆಗ್ತಿರಲಿಲ್ಲ ಆದುರ ರಾತ್ರಿ ನನ್ನ ಎಲ್ಲಾ ಕೆಲ್ಸಗಳನ್ನು ಮುಗಿಸಿ ನಾನು ಹತ್ತು ಗಂಟೆಯ ನಂತರ ಕುತ್ಕೊಂಡು ನನ್ನ ನೋಟ್ಸ್ ಅನ್ನು ಓದಿಕೊಳ್ತಿದ್ದೆ ರಾತ್ರಿ ಒಂದು ಗಂಟೆ ಆಗುವವರೆಗೂ ಓದುವುದು ಮತ್ತು ಮರುದಿನ ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುದು ಹೀಗೆ ಮಾಡ್ತಿದ್ದೆ ಎರಡನೇ ವರ್ಷದ ಪರೀಕ್ಷೆ ಬರಿಲಿಕ್ಕೆ ಆಗುವಾಗ ನನ್ನ ಮಗಳಿಗೆ ಅನಾರೋಗ್ಯ ಆಯಿತು ಎರಡು ಪೇಪರ್ ಬರ್ದದ್ದಷ್ಟೇ ಮುಂದುವರಿಸಲಿಕ್ಕೆ ಆಗಲಿಲ್ಲ ಮತ್ತು ಪುನಃ ನನಗೆ ನಿರಾಸೆಯಾಯಿತು ಆದರೂ ಸೋಲಬಾರದು ಅಂತ ಹೇಳಿ ಮತ್ತೊಂದು ವರ್ಷಕವರೆಗೆ ಕಾಯ್ತಾ ಇದ್ದೆ ಎರಡನೇ ವರ್ಷದ ಪರೀಕ್ಷೆಯ ಜೊತೆಯಲ್ಲಿ ಮೂರನೇ ವರ್ಷದ ಪದವಿ ಪರೀಕ್ಷೆಯನ್ನು ಕೂಡ ಬರೆದು ಬಿಡುವ ಅಂತ ಹೇಳಿ ಅರ್ಜಿ ಹಾಕಿದ್ದೆ ಆದರೆ ಓದಿಕ್ಕೊಳ್ಲಿಕ್ಕೆ ಸಮಯಾವ್ಕಾಶವೇ ಇರ್ತಿರಲಿಲ್ಲ ಆದರು ಪ್ರಯತ್ನ ಮಾಡ್ತೇನೆ ಎಂದು ಹೊರಡುವಾಗ ಮೂರನೇ ವರ್ಷದ ಪರೀಕ್ಷೆ ಬರಿಲಿಕ್ಕೆ ಆಗಲಿಲ್ಲ ಏಕೆಂದರೆ ನನ್ನ ಮನೆಯಲ್ಲಿ ನೆಂಟರು ಬಂದಿದ್ದರು ಹಾಗೆ ಎಲ್ಲರ ಸಲಹೆ ಮೇರೆಗೆ ಆ ವರ್ಷದ ಪರೀಕ್ಷೆಯನ್ನು ಮುಂದೂಡಿದೆ ಎರಡನೇ ವರ್ಷದ ಪರೀಕ್ಷೆಯು ಉಳಿದ್ಬಿಟ್ಟಿತು ಮತ್ತು ಇನ್ನೊಂದು ವರ್ಷವೇ ಬರ್ಬೇಕಾಯಿತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೇಗಾದರು ನನ್ನ ಪದವಿಯನ್ನು ಪೂರ್ಣಗೊಳಿಸಿದೆ ಅದೇ ಖುಷಿಯಲ್ಲಿದ್ದಾಗ ಇನ್ನು ಮುಂದೆ ಉನ್ನತ ಪದವಿಯನ್ನು ಮಾಡ್ಬೌದಲ್ಲ ಎಂಬ ಸಲಹೆಯನ್ನು ಕೊಟ್ಟರು ನನ್ನ ಸ್ನೇಹಿತರು ನನ್ನ ಸಹೋದರಿಯರು ನನ್ನ ತಂದೆ ನನಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಆದರೆ ನನ್ನ ಪತಿಯ ಮನೆಯವರಿಂದ ವಿರೋಧ ಇತ್ತು ನನ್ನ ಪತಿಯು ಕೂಡ ಬೇಡ ಈಗ ನೀನು ಓದುವುದು ಸಾಕು ಓದಿದ್ದು ಎಂದು ಹೇಳ್ತಾ ಇದ್ದರು ಇದೇ ನನಗೆ ದೊಡ್ಡ ಸಮ ಸವಾಲಾಯಿತು ಆದರು ನನ್ನ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಹೇಳಿ ಉನ್ನತ ವ್ಯಾಸಂಗಕ್ಕೆ ಅರ್ಜಿ ಸಲ್ಲಿಸಿದೆ ನನ್ನ ಉತ್ಸಾಹದಿಂದ ಸಲ್ಲಿಸಿದ ಅರ್ಜಿಗೆ ಸರಿಯಾಗಿ ನೋಟ್ಸ್ ಬಂತು ನಂತರ ಸ್ವಲ್ಪ ಆರ್ಥಿಕ ಸಮಸ್ಯೆಯಿಂದಾಗಿ ಆ ವರ್ಷ ನನಗೆ ಪರೀಕ್ಷೆಯನ್ನಿ ಬರಿಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ನಡಿತಾ ಇತ್ತು ಆರ್ಥಿಕ ಸಮಸ್ಯೆ ಉಂಟಾಯಿತು ಜೊತೆಯಲ್ಲಿ ಅತ್ತೆಯವರಿಗೆ ಅನಾರೋಗ್ಯವಾಯಿತು ಹೀಗೆ ಸಮಸ್ಯೆಗಳು ಮುಂದುವರಿತಲೇ ಇದ್ದವು ಮತ್ತೊಂದು ವರ್ಷವಾಗುವಾಗ ನಾನು ಪರೀಕ್ಷೆ ಬರಿಯುದೇ ಎಂದು ನಿರ್ಧಾರ ಮಾಡಿದೆ ನಾಲ್ಕು ವರ್ಷಗಳಲ್ಲಿ ಉನ್ನತ ಪದವಿ ಉನ್ನತ ಪದವಿಯನ್ನು ಪೂರೈಸಿದೆ ಅಷ್ಟಾಗುವಾಗ ನನಗೆ ಅಲ್ಲಿಂದ ಆ ಶಾಲೆಯಿಂದ ವರ್ಗಾವಣೆ ಆಗಿ ಮಂಗಳೂರಿಗೆ ಬಂದೆ ಮಂಗಳೂರಿನಿಂದ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆಯಿತು ಹೀಗೆ ನನ್ನ ಸಮಸ್ಯೆಗಳ ಸರಮಾಲೆ ಮುಗಿಲೇ ಇಲ್ಲ ನಾನು ಉನ್ನತ ಪದವಿಯನ್ನು ಪೂರ್ತಿಮಾಡಿ ಇನ್ನೇನು ಬಿ ಎಡ್ ಮಾಡಬೇಕು ಎಂಬ ನೀರಿಕ್ಷೆಯಲ್ಲಿದ್ದೆ ಅಷ್ಟು ಹೊತ್ತಿಗೆ ನನ್ನ ಪತಿಯ ಉದ್ಯೋಗದಿಂದ ಸಮಸ್ಯೆ ಉಂಟಾಗಿ ನನಗೆ ಬರಿಲಿಕ್ಕೆ ಆಗಲಿಲ್ಲ ಬಿ ಎಡ್ ಅರ್ಜಿ ಹ ಸಲ್ಲಿಸಲ್ಲಿಕ್ಕೂ ಆಗಲಿಲ್ಲ ಪತಿಯ ಉದ್ಯೋಗದಲ್ಲಿ ನೂರೆಂಟು ಸಮಸ್ಯೆಗಳಯಿತು ಆರ್ಥಿಕ ಸಮಸ್ಯೆಯು ಉಂಟಾಯಿತು ಮನೆಯಲ್ಲಿ ಗಲಾಟೆ ಕಲಹ ಪ್ರತಿದಿನ ಇರಲಿಕ್ಕೆ ಶುರುವಾಯಿತು ಇದರಿಂದ ನಾನು ತುಂಬ ನಿರಾಸೆಗೆ ಒಳಗಾದೆ ಆಮೇಲೆ ಮತ್ತೆರಡು ವರ್ಷಗಳಾದ ನಂತರ ನನ್ನ ಒಂದು ಕಡೆಯಿಂದ ಶಾಲೆಯಿಂದ ವರ್ಗಾವಣೆಗೊಂಡೆ ಅತಿ ದೂರದ ಶಾಲೆ ಹದಿನಾರು ಕಿಲೋಮೀಟರ್ಗಳಷ್ಟು ದೂರ ಹೋಗಬೇಕಿತ್ತು ಜೊತೆಯಲ್ಲಿ ನನ್ನ ಮಕ್ಕಳು ಕೂಡ ಬೆಳಿತಾ ಇದ್ದರು ಅವರು ಪ್ರೌಢಶಾಲೆಯ ಹಂತಕ್ಕೆ ತಲುಪಿದ್ದರು ಅವರ ಕಲಿಯುವಿಕೆ ಜೊತೆಯಲ್ಲಿ ನನ್ನ ಕಲಿಯುವಿಕೆಯನ್ನು ಮಾಡ್ತಾ ಇದ್ದೆ ಅಂತು ನನ್ನ ಉತ್ಸಾಹಕ್ಕೆ ಕೊನೆಯೇ ಇರಲಿಲ್ಲ ಹೀಗೆ ನನ್ನ ಬಿ ಎಡ್ ಪದವಿಯನ್ನು ಮಾಡಲ್ಲಿಕ್ಕೆ ಅರ್ಜಿ ಸಲ್ಲಿಸಿದೆ ಆಗ ಬೆಂಗಳೂರಿನಲ್ಲಿ ನಾನು ಕೌನ್ಸಿಲಿಂಗ್ ಎದುರಿಸಬೇಕಿತ್ತು ಬೆಂಗಳೂರಿಗೆ ಹೋಗಿ ಕೌನ್ಸಿಲಿಂಗ್ ಪರೀಕ್ಷೆಯನ್ನು ಬರೆದು ಹಿಂದೆ ಬಂದೆ ಆದರೆ ಫಲಿತಾಂಶ ಬಂದದ್ದು ನನ್ನ ನಿರಾಸೆಯನ್ನು ಹೆಚ್ಚು ಮಾಡಿತ್ತು ನಾನು ಸೆಲೆಕ್ಟ್ ಆಗಿರಲಿಲ್ಲ ಆಯ್ಕೆ ಆಗಿರಲಿಲ್ಲ ಇದರಿಂದ ತುಂಬ ಬೇಸರವೇ ಆಯಿತು ಆದರು ನಾನು ಛಲ ಬಿಡದ ತ್ರಿವಿಕ್ರಮನಂತೆ ಇಗ್ನೊದಲ್ಲಿ ಬಿ ಎಡ್ ಮಾಡ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿದೆ ಮತ್ತೊಂದು ವರ್ಷ ಅದಕ್ಕೆ ಅರ್ಜಿ ಸಲ್ಲಿಸಿದೆ ಹೀಗೆ ಛಲ ಬಿಡದ ತ್ರಿವಿಕ್ರಮನಂತೆ ನಾನು ಬಿ ಎಡ್ ಅನ್ನು ಪೂರೈಸಿದೆ ಇಷ್ಟು ಹೊತ್ತಿಗೆ ನನ್ನ ವೃತ್ತಿಯಲ್ಲಿ ಪ್ರಾಥಮಿಕ ಹಂತದಲ್ಲಿ ನನಗೆ ಸುಮಾರು ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ಅನುಭವವಾಗಿತ್ತು ಬಿ ಎಡ್ ಮಾಡಿದ್ದರಿಂದ ಇಲ್ಲಿಯೂ ಬಡ್ತಿ ಸಿಗ್ತದೆ ನಿಮಗೆ ಎಂದು ನನ್ನ ಸ್ನೇಹಿತರೆಲ್ಲ ಹೇಳಿದರು ಸಹೋದ್ಯೋಗಿಗಳು ಸಹ ಹೇಳಿ ಉತ್ಸಾಹ ತುಂಬಿದ್ದರು ಆದರೆ ನನ್ನ ಮಗಳಿಗೆ ಅನಾರೋಗ್ಯ ಉಂಟಾಯಿತು ಬಿ ಎಡ್ ಆಗಿದೆ ನನ್ನ ಮಗಳ ಅನಾರೋಗ್ಯದಿಂದ ಆಗಾಗ ಆಸ್ಪತ್ರೆಗೆ ಭೇಟಿ ನೀಡ್ಬೇಕಾಯಿತು ಜೀವನದಲ್ಲಿ ಬಹಳಷ್ಟು ನೊಂದುಬಿಟ್ಟೆ ನಾನು ಯಾಕೆ ನನ್ನ ಗುರಿ ತಲ್ಪಲಿಕ್ಕೆ ನನಗೆ ಸಾಧ್ಯವಾಗ್ತಿಲ್ಲ ನನ್ನ ಉನ್ನತ ವ್ಯಾಸಂಗ ಪೂರೈಸಿ ನನ್ನ ಗುರಿ ತಲ್ಪಲ್ಲಿಕ್ಕೆ ಆಗ್ತಿಲ್ಲ ಎಂಬ ಎಂದು ತುಂಬ ನೋವನ್ನು ಅನುಭವಿಸಿದೆ ಕೊನೆಗೊಮ್ಮೆ ನನ್ನ ಮಗಳ ಆರೋಗ್ಯ ಸುಧಾರಿಸ್ತು ತದನಂತರ ನನ್ನ ಬಿ ಎಡ್ ಫಲಿತಾಂಶವು ಬಂತು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದೆ ನನ್ನ ಸಾಧನೆಗೆ ತಕ್ಕ ಫಲವೇ ಸಿಕ್ಕಿತ್ತು ನಂತರ ಅದನ್ನು ದಾಖಲೆ ಮಾಡಿದೆ ಅಷ್ಟಾಗುವಾಗ ನಾನು ಮಾಡಿದ ಪದವಿಯಲ್ಲಿ ನಾನು ಕಲಿತ ವಿಷಯಗಳು ನನ್ನ ಬಡ್ತಿಗೆ ಪೂರಕವಾಗಿರಲಿಲ್ಲ ಹಾಗೆ ಪುನಃ ಮತ್ತೊಮ್ಮೆ ಪದವಿಯನ್ನು ಮಾಡ್ಬೇಕಾಯಿತು ಸರಿ ಅದಕ್ಕೂ ಹಿಂದೇಟು ಹಾಕಲಿಲ್ಲ ಮತ್ತೊಮ್ಮೆ ನಾನು ಪದವಿ ಪರೀಕ್ಷೆಯನ್ನು ಬರೆದೆ ನಂತರ ಮೂರು ವರ್ಷಗಳ ಕಾಲ ಸತತವಾಗಿ ಓದಿ ದ್ವಿತೀಯ ಶ್ರೇಣಿಯಲ್ಲಿ ನನ್ನ ಪದವಿಯನ್ನು ಪೂರೈಸಿದೆ ನಂತರ ನನಗೆ ಕೊನೆಗು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಪ್ರಾಥಮಿಕ ಹಂತದಿಂದ ಪ್ರೌಢಶಾಲೆಗೆ ಬಡ್ತಿ ಎಂಬ ಆದೇಶ ನನ್ನ ಕೈ ಸೇರಿತು ಅದನ್ನು ನೋಡಿದಾಗ ನಾನು ಇಷ್ಟು ವರ್ಷ ಪಟ್ಟ ಶ್ರಮದ ಸಾರ್ಥಕ ಅಂತ ಅನ್ನಿಸಿತು ಅಷ್ಟು ಹೊತ್ತಿಗಾಗಲೇ ನಾನು ಪ್ರಾಥಮಿಕ ಶಾಲೆಯಿಂದ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿ ಪುತ್ತೂರಿನಲ್ಲಿ ಸೇವೆ ಸಲ್ಲಿಸ್ತಾಯಿದ್ದೆ ಅಲ್ಲಿ ಇರುವಾಗಲೇ ಅನಿರೀಕ್ಷಿತವಾಗಿ ನನಗೆ ಪ್ರೌಢಶಾಲೆಗೆ ಬಡ್ತಿ ಹೊಂದಿದ ಆದೇಶ ಬಂತು ಇದನ್ನು ನೋಡಿ ನನ್ನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು ಅಷ್ಟು ಸಂತೋಷಪಟ್ಟೆ ನಾನು ಅಂತು ಕೊನೆಗು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತಲ್ಲ ಎಂದು ಖುಷಿಯಾಯಿತು ಹೀಗೆ ನಾನು ಜೀವನದಲ್ಲಿ ಎದುರಿಸಿದ ಅತಿ ದೊಡ್ಡ ಸವಾಲು ಅಂತ ಹೇಳಿದರೆ ನನ್ನ ಉನ್ನತ ವಿದ್ಯಾಭ್ಯಾಸ ಈಗ ನಾನು ಮತ್ತೊಂದು ಪಿ ಜಿ ಡಿಪ್ಲೊಮವನ್ನು ಮಾಡ್ತಾ ಇದ್ದೇನೆ ಅದಕ್ಕೂ ನೂರೆಂಟು ಅಡ್ಡಿಗಳಿದ್ದರು ಸಹ ನಾನು ಛಲ ಬಿಡದೆ ಅದನ್ನು ಪೂರೈಸಲೇಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಖಂಡಿತ ನಾನು ಪೂರ್ಣಗೊಳಿಸ್ತೇನೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಇದೆ ಹಾಗೆ ನಾವು ನಮ್ಮ ಆತ್ವವಿಶ್ವಾಸವಿದ್ದರೆ ಏನನ್ನು ಬೇಕಿದ್ದರು ಸಾಧಿಸ್ಬಹುದು ಎಂಬುದು ನನ್ನ ಜೀವನ ಪಾಠ ನನಗೆ ಕಲಿಸಿಕೊಟ್ಟಿತು